ಹಾಂ ಹೌದು ಹೇಳಿ ಏನು ಬೇಕಿತ್ತು ನಿಮ್ಗೆ ಏನು ಬೇಕು ಎಲ್ಲ ಐಟ ಎಲ್ಲ ಥರ ಐಟಮ್ಸ್ ಇದೆ ಚಿಕನ್ ಕರಿ ಚಿಕನ್ ಬಿರ್ಯಾನಿ ಎಗ್ ಫ್ರೈ ಎಗ್ ಬಿರ್ಯಾನಿ ಕಬಾಬ್ ಮಟನ್ ಬಿರಿಯಾನಿ ಮಟನ್ ಫ್ರೈ ಮಟನ್ ಕುರ್ಮಾ ಚಿಕನ್ ಕುರ್ಮಾ ಎಲ್ಲ ಇದೆ ಏನು ಬೇಕು ಹಾಂ ತಂದೂರಿ ಚಿಕನ್ನಾ ಹ್ಞೂ

ರೆಸ್ಟೋರೆಂಟಲ್ಲಿ ರೂಮ್ ಇದೆ ಮೇಡಮ್ ಬರ್ಬೋದು ಹ್ಞೂ ಹಾಂ ಫ್ಯಾಮಿಲಿ ರೂಮೇ ಇರೋದು ಹಾಂ ತಂದೂರಿ ಚಿಕನ್ನಿಗೆ ವನ್ ಏಯ್ಟಿ ಆಗುತ್ತೆ ಒಂದು ಪ್ಲೇಟು ಚಿಕನ್ ಕೂರ್ಮಕ್ಕೆ ವನ್ ಸೆ ವನ್ ಫಿಫ್ಟಿ ಆಗುತ್ತೆ ಮತ್ತೇನು ಬೇಕು ನಿಮಗೆ ಇಲ್ಲ ಆಯಿಲ್ ಏನೂ ಇಲ್ಲ ಅಲ್ಲಿ ವಿತೌಟ್ ಆಯಿಲ್ ಇರುತ್ತೆ ಮೇಡಮ್ ಬನ್ನಿ

ಕ್ಯಾಶ್ ಅಂಡ್ ಡೆಲಿವೆರಿನೂ ಇದೆ ಏನು ನಿಮಗೆ ಆರ್ಡರ್ ಆರ್ಡರ್ ಬೇಕಾ ಅಥವಾ ನೀವೇ ಇಲ್ಲಿ ಬರ್ತೀರಾ ರೆಸ್ಟೋರಂಟಿಗೆ

ಹಾಂ ಬನ್ನಿ ಇದೆ ರೂಮ್ ಖಾಲಿ ಇದೆ ಬನ್ನಿ

ಹಾಂ ಸೇಫ್ಟಿ ಇದೆ ಮ್ಯಾಮ್ ನಿಮ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ತಿನ್ನೋಕ್ಕೆ ಉಳ್ಕೊಳ್ಳೋಕ್ಕೆ ಎಲ್ಲ ಪ್ಲೇ ರೆಂಟ್ ಬಂದು ಎಷ್ಟು ಜನ ಇದ್ದೀರಿ ನೀವು ಪರ್ ಡೇ ಪರ್ ಡೇ ಪರ್ ಡೇ ನೀವು ಎಷ್ಟು ಜನ ಇದ್ದೀರ ಮ್ಯಾಮ್ ಐದು ಜನಕ್ಕೆ ಅಂದರೆ ಐದು ಸಾವಿರ ಆಗುತ್ತೆ ಮ್ಯಾಮ್ ಒಂದು ದಿನಕ್ಕೆ ಒಬ್ಬರಿಗೆ ಒಂದು ಸಾವಿರ ಐತೆ ನೀವೇ ಹೋಗ್ಬೌದು ಮೇಡಮ್ ನಮಗೇನೂ ಅಭ್ಯಂತರ ಇಲ್ಲ